ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂದರೆ ಈ ನಮ್ಮ ಇಲ್ಲಿ ವಿದ್ಯಾಭ್ಯಾಸ ಈಗ ಏನೆಲ್ಲಾ ಓದಬೇಕು ಎಲ್ಲರಿಗೂ ಒಂದೇ ಸಮ ಓದಿಸ್ತಾರೆ ಇಲ್ಲೆಲ್ಲ ಅಂದರೆ ಒಂದೇ ಪಠ್ಯ ಪಾಠ ಎಲ್ಲ ಓದಬೇಕಾಗತ್ ಅದೇ ಬೇರೆ ರಾಷ್ಟ್ರಗಳನ್ನು ಹೋಲಿಸಿದರೆ ಅಲ್ಲಿ ಅವರು ಅವ್ರವ್ರ ಆಸಕ್ತಿ ಹೊಂದಿ ಆಸಕ್ತಿಗೆ ಯಾವ್ದು ಯಾವ್ದು ಇದೆ ಈಗಾ ಉದಾಹರ್ಣೆ ಹೇಳ್ಬೇಕು ಸಂಗೀತ ಕ್ರೀಡೆ ಯಾವುದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆ ಅದ್ರ ಬಗ್ಗೇನೇ ಅವ್ರು ಜಾಸ್ತಿ ಹೊತ್ತು ಕೊಟ್ಟು ಅವರಿಗೆ ಕಲಿಸ್ತಾರೆ ಅಂತ ಹೇಳ್ಬೋದು ಮತ್ತು ಅವರು ಜಾಸ್ತಿ ಉದ್ಯೋಗಕ್ಕೆ ಅವಲಂಬಿಸಿಯೇ ಅವರು ವಿದ್ಯಾಭ್ಯಾಸ ಶಿಕ್ಷಣವನ್ನು ಕೊಡ್ತಾರೆ ಆದರೆ ಭಾರತದಲ್ಲಿ ಅದು ಸ್ವಲ್ಪ ಕಡಿಮೆ ಅಂತ ಹೇಳ್ತೀನಿ ಏನೇ ಆಗಲಿ ಯಾರೇ ಏನೇ ಓದಲಿ ಇಂಜಿನಿಯರಿಂಗ್ ಆಗಲಿ ವಿದ್ ವೈದ್ಯಕೀಯ ಆಗಲಿ ಯಾವುದೇ ಓದೋದಾದ್ರೂ ಇಲ್ಲಿ ಏನಂದರೆ ಎಲ್ಲ ಒಂದೇ ಥರ ಓದಬೇಕಾಗತ್ತೆ ಆಮೇಲೆ ಮತ್ತು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ಬೌದಷ್ಟೆ ಹಾಗಾಗಿ ಅದೊಂದು ಸುಧಾರಣೆಯಾಗ್ಬೇಕಂತ ಹೇಳ್ತೀನಿ ಹಾಗಾಗೆ ಅಲ್ಲಿ ತುಂಬ ಅನ್ಯ ರಾಷ್ಟ್ರಗಳು ನೆರೆ ರಾಷ್ಟ್ರಗಳು ಮತ್ತು ಭಾರತಕ್ಕಿರುವ ವ್ಯತ್ಯಾಸ ಹಾಗೇ ನಾವು ಭಾರತಕ್ಕಿಂತ ನಾವು ಬೇರೆ ರಾಷ್ಟ್ರಗಳೇ ಸ್ವಲ್ಪ ಅಭಿವೃದ್ದಿ ಹೊಂದಿದೆ ಎಲ್ಲ ಕ್ಷೇತ್ರದಲ್ಲು ಅಂತ ಹೇಳ್ತೀವಿ ಅದನ್ನು ಸ್ವಲ್ಪ ನಾವು ಸುಧಾರಣೆ ಮಾಡಿಕೋಬೇಕು ಅಂತ ಹೇಳ್ತೀನಿ ಕಂಚಿ ನಾಟು ಕಾ ತೇಚಿ